ಧಾರ್ಮಿಕ ಸ್ಥಳಗಳಲ್ಲಿ ಅಂದರೆ ಈಗ ದೇವಸ್ಥಾನಗಳಲ್ಲಿ ಶಿವರಾತ್ರಿಯ ಸಂದರ್ಭದಲ್ಲಿ ಭಜನೆಗಳನ್ನ ಏರ್ಪಡಿಸಿರ್ತಾರೆ ಅದೇ ಥರನೇ ಪ್ರತಿಯೊಂದು ಶುಭ ಸಮಾರಂಭಗಳಲ್ಲೂ ಕೂಡ ಸೊ ಪ್ರತಿ ದಿನವೂ ಕೂಡ ವಿಶೇಷ ದಿನಗಳಲ್ಲಿ ಹಾಡು ಹಾಡು ಭಜನೆಗಳನ್ನು ಏರ್ಪಡ್ಸಿರ್ತಾರೆ ಸೊ ಅದೇ ಥರನೇ ಭರತನಾಟ್ಯದ ಮೂಲಕ ಭರತನಾಟ್ಯ ಆಗಿರ್ಬೊದು ಅಥವಾ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜಿಸುತ್ತಾರೆ ಡೊಳ್ಳು ಕುಣಿತ ವೀರಗಾಸೆ ಈ ರೀತಿ ಕಾರ್ಯಕ್ರಮಗಳನ್ನು ಆಯೋಜನೆಯನ್ನು ಮಾಡಿರ್ತಾರೆ ಸೊ ಅದೇ ರೀತಿಯಾಗಿ ಇನ್ನೊಂದು ಪ್ರಸಿದ್ಧವಾದಂತಹ ಧಾರ್ಮಿಕ ಕಾರ್ಯಕ್ರಮ ಅಂದರೆ ದಸರಾ ದಸರಾದಲ್ಲಿ ಸೊ ಒಂಬತ್ತು ದಿನಗಳು ಕೂಡ ಒಂದೊಂದು ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾರೆ ಒಂದು ದಿನ ಹಾಡಿನ ಕಾರ್ಯಕ್ರಮ ಭಾವಗೀತೆ ದ ದೈವಭಕ್ತಿ ಗೀತೆಗಳು ಸೋ ಒಂದು ದಿನ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಇನ್ನೊಂದು ದಿನ ಸೋ ನೃತ್ಯಗಳನ್ನು ಆಯೋಜನೆ ಮಾಡ್ತಾರೆ ಅದರಲ್ಲಿ ಸೋ ಹತ್ತನೇ ದಿನ ವಿಜಯದಶಮಿ ದಿನದಂತೂ ಅಂತೂ ದಸರಾ ಹಬ್ಬದಲ್ಲಿ ಮೈಸೂರಿನಲ್ಲಿ ಬಂದುಬಿಟ್ಟು ದಸರಾ ಹಬ್ಬದಲ್ಲಿ ಜಂಬೂಸವಾರಿಯನ್ನು ಏರ್ಪಡ್ಸಿರ್ತಾರೆ ಆ ಜಂಬೂಸವಾರಿಯಲ್ಲಿ ಎಲ್ಲ ರೀತಿಯಾದಂತಹ ನೃತ್ಯಗಳನ್ನು ಏರ್ಪಡ್ಸಿರ್ತಾರೆ ಸೋ ವೀರಗಾಸೆಯಾಗಿರ್ಬೋದು ಡೊಳ್ಳು ಕುಣಿತ ಸೋ ನೆಲಗಂಬ ಆಮೇಲೆ ಕೋಲಾಟ ಈ ರೀತಿಯ ಅನೇಕ ನೃತ್ಯಗಳ ಶೈಲಿಗಳನ್ನು ಸೊ ವಸ್ತು ಪ್ರದರ್ಶನದ ಜೊತೆಗೆ ಏರ್ಪಡಿಸಿರ್ತಾರೆ ಅಲ್ಲಿ ಕಲೆಗಳನ್ನು ಕೂಡ ಏರ್ಪಡಿಸಿರ್ತಾರೆ ಸೋ ಪ್ರತಿ ಪ್ರತಿ ವರ್ಷವೂ ಕೂಡ ದಸರಾದಲ್ಲಿ ಸೋ ಗಾನಲಹರಿ ಅಂತ್ಹೇಳ್ಬಿಟ್ಟು ಸೊ ಸಂಗೀತ ಕಾರ್ಯಕ್ರಮ ಅಂತ್ಹೇಳಿ ಸೊ ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸ್ತಾರೆ ಅದೇ ಥರನೇ ದರ್ಗಾಗಳಲ್ಲಿ ಈಗ ಮೊಹರಂ ಆಗಿರಬಹುದು ಮೊಹರಂ ಸಂದರ್ಭದಲ್ಲಿ ಪ್ರತಿ ದರ್ಗಾದಲ್ಲೂ ಕೂಡ ಖವ್ವಾಲಿಯನ್ನು ಏರ್ಪಡಿಸ್ತಾರೆ ಸೊ ಮಸೀದಿಗಳಲ್ಲಿ ಏರ್ಪಡಿಸಿರ್ತಾರೆ ಇದನ್ನು ಸೋ ಮಸೀದಿಯ ಹೊರಭಾಗದಲ್ಲಿ ದೇವರನ್ನು ಕೂರಿಸಿ ಅಲ್ಲಿ ಏರ್ಪಡ್ಸಿರ್ತಾರೆ ದೇವ್ ದೇವತೆಗಳ ಕೀರ್ತನೆಗಳನ್ನು ಏರ್ಪಡಿಸಿರ್ತಾರೆ ಸೋ ಅನೇಕ ಕಾರ್ಯಕ್ರಮಗಳು ಪ್ರಸಿದ್ದ ದೇವಾಲಯಗಳಲ್ಲಿ ಅದೇ ಥರನೇ ಪ್ರತಿ ವರ್ಷ ಶ್ರಾವಣ ಮಾಸ ಬಂದಾಗ ಸೊ ಶನೇಶ್ವರನ ದೇವಸ್ಥಾನಗಳಲ್ಲಿ ಶನೇಶ್ವರ ಸ್ವಾಮಿಯ ಕತೆಗಳನ್ನು ಏರ್ಪಡ್ಸಿರ್ತಾರೆ ಸೊ ಒಂದೊಂದು ವಾರ ಒಂದೊಂದು ರೀತಿಯಾದಂತಹ ಕತೆಗಳನ್ನ ಏರ್ಪಡ್ಸಿರ್ತಾರೆ ಸೊ ಅದಾದ ಮೇಲೆ ಕಾರ್ತಿಕ ಮಾಸದಲ್ಲೂ ಕೂಡ ಅಷ್ಟೆ ಕಾರ್ತಿಕ ಮಾಸದಲ್ಲೂ ಬಂದಾಗ ಸೊ ಕಾರ್ತಿಕ ಮಾಸದಲ್ಲೂ ಕೂಡ ಅವರು ಭಜನೆಗಳನ್ನು ಆಮೇಲೆ ಕೆ ದೀಪೋತ್ಸವ ಕಾರ್ಯಕ್ರಮಗಳನ್ನು ಸಂಗೀತ ಕಾರ್ಯಕ್ರಮಗಳನ್ನ ಏರ್ಪಡ್ಸಿರ್ತಾರೆ ಸಿ